ನಾನು ನನ್ನ ಉದ್ಯೋಗ ಬಂದ್ಬಿಟ್ಟು ಏರ್ ಕಟ್ಟಿಂಗ್ ಶಾಪ್ ಉಂಟು ನಾನು ಕೆಲಸ ಮಾಡ್ತೀನಿ ನಾನು ಅದರಿಂದ ಸ್ವಲ್ಪ ಚೆನ್ನಾಗಿದೆ ದೇವ್ರು ಒಳ್ಳೇದು ಮಾಡ್ತದೆ ಆಮೇಲೆ ಇದು ನನಗೆ ಆವ್ವೇಶ ಏನಂದರೆ ಜನಗಳ್ಗೆ ಒಳ್ಳೇದು ಮಾಡಬೇಕು ಜನ ಚೆನ್ನಾಗಿರಬೇಕು ಲೈಫ್ ಅವ್ರ ಚ್ ಲೈಫ್ ಅವರಿಗೆ ಒಂದು ತಿಳಿಸಿ ಅವ್ರ್ಗೊಂದು ಒಳ್ಳೆಯ ದಾರಿನಾಗ ನಾನು ಕರ್ಕೊಂಡು ಹೋಗೊತ್ತು ನಂಗೆ ತುಂಬ ಇಷ್ಟ ಕೆಟ್ಟದು ಬೇಡ ಒಳ್ಳೇದು ಒಳ್ಳೇದು ಬಯಸ್ತೀವಿ ಒಳ್ಳೆದನ್ನ ಮಾಡಿಸೋಣ ಅಂತ ನನ್ಗೆ ತುಂಬ ಇಷ್ಟ ಅದರೊಳಗೆ ನಾನು ಸ್ವಲ್ಪ ಜೋತಿಷ್ಯ ಅನ್ನೋದು ಸ್ವಲ್ಪ ಜಾಸ್ತಿ ಇದೆ ನನಗೆ ಅದನ್ನ ನಾನು ಅವ್ರಿಗೆ ಒಂದು ಮೋಟಿವೇಷನ್ ಅಂದರೆ ಒಳ್ಳೇದು ಮಾಡಿ ಈ ಥರ ಪೂಜೆ ಮಾಡ್ಕೊಳ್ಳಿ ಈ ಥರ ಮಾಡಿ ಆ ಥರ ಮಾಡಿ ಈ ಥರ ನಡ್ಕೊಂಡು ಹೋಗಿ ದೇವರು ನಿಮ್ಗೆ ಒಳ್ಳೇದು ಕಾಪಾಡುತ್ತೆ ಅಂತ ಅವ್ರ್ಗೆ ಹೇಳ್ತೀನಿ ಒಂದು ಹೇಳ್ಬುಟ್ಟು ಒಳ್ಳೆ ಒಂದು ಒಳ್ಳೆ ದಾರಿಂದ ಅವ್ರಿಗೆ ಒಂದು ಮಾತಾಡಿ ಕಳಿಸ್ತಾ ಇದ್ದೀನಿ ಪ್ಲೇಸು ನಾನು ನನ್ನದು ಒಂದು ಆವ್ವೆ ಅದೇ ಥರ ಮಡ್ಕಂಡು ಇದ್ದೀನಿ ನಿನ್ನ ಏನು ಅಂದರೆ ಜನಗಳಿಗೆ ನಾನು ಅನ್ನೋದು ತುಂಬ ಇದೆ ಅದು ಬ್ಯಾಡ ಒಳ್ಳೇದು ಬಯ್ಸೊಣ ಒಳ್ಳೆ ಥರ ನಡ್ಕಣನ ಈಗ ದೇವ್ರ ಭಕ್ತಿ ಚೆನ್ನಾಗಿರ್ಲಿ ದೇವ್ರ ಭಕ್ತಿ ಇದ್ದರೆ ಏನು ಬೇಕಾರು ಸಾಧ್ನೆ ಮಾಡ್ಬೋದು ದೇವ್ರು ಇಲ್ಲಾಂದರೆ ಯಾರಿಗೇನು ಮಾಡಕ್ಕಾಗಲ್ಲ ಅದೇ ಮನುಷ್ಯನಿಗೆ ಒಂದು ಮೋಟಿವೇಷನ್ ವಿದ್ಯಾಭ್ಯಾಸ ನನಗಿಲ್ಲ ನಾನು ಒಂದು ವಿದ್ಯಾಭ್ಯಾಸ ಕಲಿತಿಲ್ಲ ಅದರಿಂದ ನಾನು ಒಬ್ಬರಿಗೆ ನಾನು ಒಳ್ಳೇದು ಬಯಸಬೇಕು ಅಂತ ನನಗೆ ತುಂಬ ಇಷ್ಟ ಇದೆ ಚೆನ್ನಾಗಾಗ್ಲಿ ಅಂತ ನನ್ನ ಆಸೆ ಅಷ್ಟೆ